ನಮ್ಮ ಕುಟುಂಬದಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವನವ್ರು ಅಂದರೆ ಅವರ ವಯಸ್ಸಿಗೆ ಅನುಗುಣವಾಗಿ ಹಲವಾರು ರೀತಿಯ ತೊಂದರೆಗಳನ್ನು ಅಂದರೆ ಋತುಗೆ ಅನುಗುಣವಾಗಿ ಹಲವಾರು ರೀತಿಯ ಆರೋಗ್ಯಕರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅದರಲ್ಲಿ ಮೊದಲನೇಯದಾಗಿ ನಮ್ಮ ಅತ್ತೆಗೆ ಅವ್ರು ಅವಾಗವಾಗ ಸ್ವಲ್ಪ ಹುಷಾರು ತಪ್ತಿರ್ತಾರೆ ಅವರಿಗೆ ವಾತಾವರಣದ ವ್ಯತ್ಯಾಸ ಆದರೆ ನೀರಿನ ವ್ಯತ್ಯಾಸ ಆದರೆ ತುಂಬ ಬೇಗ ಅವರಿಗೆ ಕೆಮ್ಮು ಬಂದುಬಿಡುತ್ತೆ ಕೆಮ್ಮು ನೆಗಡಿ ಶೀತ ಇವೆಲ್ಲ ಆಗುತ್ತೆ ಈಗ ಪ್ರತಿಯೊಂದಿದಕ್ಕೂ ಕೂಡ ನಾವು ಹೋಗಿ ಅವರಿಗೆ ಆಸ್ಪತ್ರೆಗೆ ತೋರ್ಸೋಕಾಗೋಲ್ಲ ಕೆಲವೊಂದು ವಿಚಾರಗಳಿಗೆ ನಾವು ಮನೆ ಮದ್ದನ್ನು ಮಾಡಿಕೋಬೇಕು ಮನೆ ಮದ್ದು ಮಾಡಿಕೊಳ್ಳೋದ್ರಿಂದ ಹಲವಾರು ರೀತಿಯ ಪ್ರಯೋಜನಗಳಿದೆ ಮತ್ತು ಯಾವ ರೀತಿ ಅಂದರೆ ಕುಟುಂಬದಲ್ಲಿ ಕೂಡ ಅವರಿಗೆ ಅಂದರೆ ಒಂದು ಹಣಕಾಸನ್ನು ಉಳಿಸೋದು ಕೂಡ ಆಗುತ್ತೆ ಮತ್ತು ಅವರ ಆರೋಗ್ಯವನ್ನು ಸುಧಾರಿಸೋ ರೀತಿಯೂ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ಆಸ್ಪತ್ರೆಗೆ ಅಂತ ಹೋಗೋದು ತಪ್ಪು ಅವರು ಹುಷಾರು ಈಗ ನಮ್ಮ ಅತ್ತೆಗೆ ನೆಗಡಿ ಆಯ್ತು ಅಂದರೆ ಅವ್ರಿಗೆ ತಕ್ಷಣಕ್ಕೆ ಅವರಿಗೆ ಮನೆಯಲ್ಲೇ ಮಾಡುವಂಥ ಮನೆ ಮದ್ದು ಅಂದರೆ ಮನೆ ಮದ್ದು ಅನ್ನೋದಕ್ಕಿಂತ ಅಂದರೆ ಊಟದಲ್ಲೇ ಅವರು ಮಾಡುವಂಥ ಆಹಾರದಲ್ಲೇ ಹಲವಾರು ರೀತಿಯ ಸಣ್ಣಪುಟ್ಟ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಅವರಿಗೆ ಹುಷಾರು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಈಗ ನಮ್ಮ ಅತ್ತೆಗೆ ಶೀತ ಆಗಿದೆ ಅಂದರೆ ಅವರಿಗೆ ನಾವು ಮೊದಲಿಗೆ ಮೆಣ್ಸಿನ ಸಾರನ್ನು ಮಾಡ್ಕೊಡ್ತೀವಿ ಮೆಣ್ಸಿನ ಸಾರು ಮಾಡೋದು ಯಾವ ರೀತಿ ಅಂದರೆ ಮೊದಲು ಸ್ವಲ್ಪ ಬೇಳೆಯನ್ನು ಒಲೆ ಮೇಲಿಟ್ಟು ಆನಂತರ ಅವರಿಗೆ ಆನಂತರ ಅದಕ್ಕೆ ಸ್ವಲ್ಪ ಅರಿಶ್ಣ ಬೇಳೆ ಹಾಕಿ ಫಸ್ಟು ಒಂದು ಮೂರು ವಿಶಲನ್ನು ಕೂಗಿಸ್ಕೊಬೇಕು ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಇದನ್ನೆಲ್ಲ ಸ್ ಜೀರಿಗೆ ಮತ್ತು ಮೆಣ್ಸನ್ನು ಸ್ವಲ್ಪ ಹುರ್ಕೊಂಡು ಬಿಸಿ ಮಾಡಿ ನಂತರ ಅದನ್ನು ಸ್ವಲ್ಪ ತಣ್ಣಗಿರ್ಲಿಕ್ಕೆ ಬಿಟ್ಟು ಆನಂತರ ಅದಕ್ಕೆ ಸ್ವಲ್ಪ ಅದನ್ನು ಪುಡಿ ಮಾಡ್ಕೊಬೇಕು ನಂತರ ಬೆಳ್ಳುಳ್ಳಿಯನ್ನು ಬಿಡಿಸಿ ಅದನ್ನು ಸ್ವಲ್ಪ ಜಜ್ಜಿಕೊಂಡು ಒಗ್ಗರಣೆ ಹಾಕಿಬಿಟ್ಟು ಅದು ಮೆಣ್ಸಿನ ಸಾರನ್ನು ಮಾಡುವಂಥದ್ದು ಮೆಣ್ಸಿನ ಸಾರು ಒಗ್ಗರಣೆ ಹಾಕಿ ಫಸ್ಟು ಬಾಣ್ಲೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಇಂಗು ಮೆಣಸು ಒಣ ಮೆಣ್ಸಿನಕಾಯಿ ಮತ್ತು ಸಾಸಿವೆ ಕುಟ್ಟಿರುವಂಥ ಮೆಣಸು ಮತ್ತು ಜೀರಿಗೆ ಪುಡಿ ಆನಂತರ ಬೇಯ್ಸಿಟ್ಟು ಬೇಯಿಸಿರುವಂತಹ ಬೇಳೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಅವರಿಗೆ ಬಿಸಿ ಬಿಸಿ ಅನ್ನ ಮತ್ತು ಈ ಮೆಣ್ಸಿನ ಸಾರು ಕೊಟ್ಟರೆ ಅವರಿಗೆ ಆಗಿರುವಂಥ ಶೀತ ನೆಗಡಿ ಕೆಮ್ಮು ಸ್ವಲ್ಪ ಹತೋಟಿಗೆ ಬರುತ್ತೆ ಅಷ್ಟೇ ಅಲ್ಲದೆ ಅವರಿಗೆ ಈಗ ನಮ್ಮ ಮಾವನವ್ರಿಗೆ ಆವಾಗಾವಾಗ ಹುಷಾರು ತಪ್ತಿರ್ತಾರೆ ಜ್ವರ ಬರ್ತಿರುತ್ತೆ ಸೊ ಅವರಿಗೆ ಊಟ ಮಾಡಲಿಕ್ಕೆ ಆಗೋಲ್ಲ ಅವಾಗ ನಾವು ಅವರಿಗೆ ಒಂದು ರವೆ ಗಂಜಿಯನ್ನು ಮಾಡ್ಕೊಡುವಂಥದ್ದು ಮತ್ತು ಅವರಿಗೆ ಬರೀ ಮೆಣ್ಸಿನ ಸಾರು ಅನ್ನ ಮಾಡ್ಕೊಡೋಂಥದ್ದು ಈ ಥರ ಮಾಡೋದರಿಂದ ಅವರಿಗೆ ಆರೋಗ್ಯವೂ ಸುಧಾರ್ಸುತ್ತೆ ಮತ್ತು ಮನೆ ಮನೆಯ ಆಹಾರದಿಂದಲೇ ಅವರು ಕೂಡ ಬೇಗ ಹುಷಾರನ್ನು ಆಗ್ತಾರೆ ಈಗ ಅವ್ರಿಗೆ ಹುಷಾರಿಲ್ಲದೇ ಇರೋವಂಥ ಟೈಮಲ್ಲಿ ನಾವು ಅವರಿಗೆ ಅವ್ರೇಕಾಯಿ ಮತ್ತು ಈ ಕಾಳುಗಳು ಈ ಶೀತ ಆಗಿರುವಂಥ ತರಕಾರಿಗಳು ಇದು ಯಾವ್ದನ್ನು ಕೂಡ ಅವರಿಗೆ ಕೊಡಬಾರ್ದು ಅದೆಲ್ಲ ಕೊಡೋದರಿಂದ ಅವರಿಗೆ ಮತ್ತು ಆರೋಗ್ಯದಲ್ಲಿ ಮತ್ತಷ್ಟು ವ್ಯತ್ಯಾಸವನ್ನು ಆಗುತ್ತೆ ಮತ್ತು ಸ್ವಲ್ಪ ಅವ್ರಿಗೆ ವವಸ್ಸಾಗಿರೊ ಕಾರಣ ಅವರಿಗೆ ಒಂಥರ ಹಿತಮಿತವಾದ ಆ ಆಹಾರವನ್ನ ನೀಡಬೇಕು ಹಿತಮಿತ ಆಹಾರ ಅಂದರೆ ಜಾಸ್ತಿ ಎಣ್ಣೆ ಹಾಕದೇ ಇರೋವಂಥದ್ದು ಜಾಸ್ತಿ ಮಸಾಲೆ ಹಾಕದೇ ಇರುವಂಥ ಆಹಾರಗಳ್ನ ಅವರಿಗೆ ಮಾಡ್ಕೊಡುವಂಥದ್ದು ರಾಗಿ ಮುದ್ದೆ ಮಾಡ್ಕೊಡುವಂಥದ್ದು ಮತ್ತು ಬೆಳಗ್ಗೆ ಮತ್ತು ರಾತ್ರಿ ತಿಂಡಿಯನ್ನು ಮಾಡ್ಕೊಡುವಂಥದ್ದು ಈ ರೀತಿ ಅವರಿಗೆ ಅಸ್ವಸ್ಥ ಆದವರಿಗೆ ನಾವು ಆಹಾರವನ್ನು ತಯಾರಿಸ್ಕೊಡ್ಬೋದು ಅಷ್ಟೇ ಅಲ್ಲದೆ ಅವರಿಗೆ ಈ ಜೀರಿಗೆ ನೀರನ್ನು ಬಿಸಿ ಮಾಡಿ ಜೀರ್ ಬಿ ನೀರನ್ನ ಕಾಯಿಸಿ ಅವರಿಗೆ ಬಿಸಿ ನೀರಿನ ಜೀರಿಗೆ ಹಾಕಿಬಿಟ್ಟು ಆ ಜೀರಿಗೆ ಕೊಡೋದರಿಂದ ಕೂಡ ಅವರಿಗೆ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ಬೇಗ ಹುಷಾರಾಗ್ತಾರವರು ಅಷ್ಟೇ ಅಲ್ಲದೆ ಮಿತವಾದ ಆಹಾರವನ್ನು ಅವರಿಗೆ ಕೊಡಬೇಕು ಲಘು ಆಹಾರಗಳನ್ನು ಈಗ ಇಡ್ಲಿ ದೋಸೆ ಈ ಥರದವರಿಗೆ ಮಾಡ್ಕೊಟ್ಟರೆ ಸ್ವಲ್ಪ ಬೇಗ ಹುಷಾರಾಗ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಕುಟುಂಬದ ಅಂಗೈಯಲ್ಲೇ ಆರೋಗ್ಯ ಅಂತ ನಮ್ಮ ಕುಟುಂಬದಲ್ಲಿ ಮಾಡುವಂಥ ನಮ್ಮ ಅಡ್ಗೆ ಮನೆಯಲ್ಲೇ ಹಲವಾರು ಔಷಧೀಯ ಗುಣ ಇರುವಂತಹ ಪದಾರ್ಥಗಳಿದೆ ಅದನ್ನು ಬಳಸಿ ನಾವು ಅಡುಗೆ ಮನೇಯಲ್ಲೆ ನಾವು ಮಾಡುವಂತಹ ಆಹಾರದಿಂದ ಮನೆಯಲ್ಲಿರುವಂಥವ್ರ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಇಟ್ಕೋಬೋದು ಇಷ್ಟು ಶಾ